ಹಲೋ ಯಾರು ಹಾಂ ಹೌದು ನೀವು ಯಾರು ಹಾಂ ಎಂತ ಬೇಕಿತ್ತು ಇಲ್ಲಿ ಇಡ್ಲಿ ವಡೆ ಸಾಂಬಾರ್ ದೋಸೆ ಮಧ್ಯಾಹ್ನ ಊಟನಾ ಹಾಂ ಚಪಾತಿ ಊಟ ಪೂರಿ ಊಟ ಯಾವ್ದೂ ಅಡ್ಡಿಲ್ಲ ಮೂರು ಊಟನಾ ಪಾರ್ಸಲ್ ಪ್ಲೇಟಿಗೆ ಎಂಬತ್ತು ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ತೊಂದ್ರೆ ಇಲ್ಲ

ಮಧ್ಯಾಹ್ನ ಊಟಕ್ಕೆ ಒಂದೇ ಸಾಕಾ ಸಂಜೆ ಮತ್ತು ಬೆಳಿಗ್ಗೆ ತಿಂಡಿ ಬೇಕಿದ್ದರೂ ಇದ್ದು ಹ್ಞು ನಾಳೆಗಾ ಹೌದಾ ಹಾಂ ಎಷ್ಟು ಜನಕ್ಕೆ ಮೂರೇ ಜನರಿಗಾ ಹಾಂ ಅಡ್ಡಿಲ್ಲ ಹಂಗಿದ್ರ್ ಮತ್ತೆ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಕಳಿಸ್ತೆ ಮತ್ತೆ ಊಟದ ಜೊತೆ ಮತ್ತೆಂತ ಬೇಕಾ ಬೇರೆ ಇದೆ ಮತ್ತೆ ಎಕ್ಸ್ಟ್ರಾ ಅದೆಲ್ಲ ಬೇಕಾದ್ರೆ ಹೇಳಿ ಸ್ವೀಟ್ಸ್ ಬೇಕಾದರೆ ಇದೆ ಪಾಯಸ ಶೀರಾ ಕೇಸರಿ ಭಾತ್ ಆ ಥರದ್ದೆಲ್ಲ ಇದೆ ಇದ್ದಿದ್ದೆಲ್ಲ ಕಳ್ಸೋದಾ ಅಡ್ಡಿಲ್ಲ ಹಂಗಿದ್ರೆ ಅದು ಸ್ವೀಟೂ ಜಾಸ್ತಿ ಶುಗರ್ ಪೇಷೆಂಟ್ಸ್ ಇದ್ದರು ಅಂದರೆ ಖಾರದ್ದು ಇದ್ದು ಬೇಕಿದ್ರೆ ಐಟಮ್ಮು ಹಾಂ ಹಾಂ ನೀವು ಯಾವ್ದು ಬೇಕು ಹೇಳಿ ಅದನ್ನ ವ್ಯವಸ್ಥೆ ಮಾಡ್ತೀನಿ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಅಡ್ಡಿಲ್ಲ ಹಾಂಗೆ ಮತ್ತೆ ಬೇಕಿದ್ರೆ ಇಲ್ಲೇ ಕೇಳಿ ಎಲ್ಲ ವ್ಯವಸ್ಥೆ ಇದ್ದು

ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಇದೇ ನಂಬರಿಗೆ ಮಾಡಲಡ್ಡಿಲ್ಲ ಎಷ್ಟೊತ್ತಿಗೆ ಮಾಡಿದ್ರೂ ಇರ್ತು ವ್ಯವಸ್ಥೆ ಊಟ ತಿಂಡಿ ಎಲ್ಲ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ